ಹಲೋ ಹಲೋ ಹೇಳಿ ಸರ್ ಹಾಂ ಸರ್ ಹೇಳ್ರೀ ಹಾಂ ಗಣೇಶ್ ಹೌದು ಸರ್ ಈಗ್ ನೀವು ಕೇಳ್ಬೇಕು ನಮಗೆ ಹಾಂ ಸ ಸರ್ ನಾನೀಗ ಈ ಸರ್ ನಾನು ಈ ಈ ನೀವು ಕೇಳ್ಬೇಕು ಸರ್ ನನಗೆ ನೀ ಹೊಸ್ತಾಗಿ ಬಂದ್ಯಾನ ಈ ಏರಿಯಾಕೆ ಅಂತ

ಹೌದ್ರೀ ಅದು ಅದು ಹೌದು ಸರ್ ಸಿಂಗಲ್ ಬೆಡ್ರೂಮ್ ಅದಾವ ಸರ್ ಡಬಲ್ ಬೆಡ್ರೂಮ್ ಅದಾವ ಸರ್ ಹ್ಞೂ ಸಿಂಗಲ್ ಬೆಡ್ರೂಮ್ ಆದರೆ ಒಂದು ನಾಲ್ಕು ಸಾವಿರ ರೂಪಾಯಿ ಸರ್ ಡಬಲ್ ಬೆಡ್ರೂಮ್ ಆದರೆ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಅದಾವ ನೋಡ್ರಿ ಸರ್ ನಮ್ಮಲ್ಲಿ ಚೆನ್ನಾಗಿದೆ ಸರ್ ಹ್ಞೂ ಸರ್ ಕಬ್ಜನು ಅದಾವ ಸರ್ ಬಾಡ್ಗೆನು ಅದಾವ ಸರ್ ಕಬ್ಜ ಆದ್ರಾ ಒಂದು ಐದು ಲಕ್ಷ ಮಟ್ಟ ಅದಾವ ನೋಡ್ರಿ ಸರ್ ನಮ್ಮ ಏರಿಯಾದಲ್ಲಿ

ಆಮೇಲೆ ಅದಾವ ನಾಲ್ಕು ಸಾವಿರ ಆರು ಸಾವಿರ ಸರ್ ಬಾಡ್ಗೆ ರೆಂಟ್ ಆದರೆ ಹ್ಞೂ ಸರ್ ಸರ್ ನೀರಿಂದು ವೀಕ್ಲಿ ವೀಕ್ಲಿ ಒಂದು ಬರತ್ತೆ ಸರ್ ಆಮೇಲೆ ಸಪಿಶಿಯೆಂಟ್ ನೀರು ಎರ್ಡು ದಿವ್ಸ ನೀರು ಇರುತ್ತೆ ಸರ್ ನಮ್ಮಲ್ಲಿ ಆಮೇಲೇ ಸ್ಟ್ರೀಟ್ ಲ್ಯಾಂಪು ರೋಡು ಎಲ್ಲ ಇದೆ ಸರ್ ಸೆಕ್ಯುರಿಟಿ ಇದೆ ಸರ್ ಸಿಸಿ ಕ್ಯಾಮ್ರ ಇದೆ ಸರ್ ನಮ್ಮ ಏರ್ಯಾದಲ್ಲಿ ಆಮೇಲೆ ವಾಚ್ಮ್ಯಾನ್ ಕೂಡ ಇರ್ತಾನೆ ಸರ್ ಇಲ್ಲಿ ಸೊ ಹೀಗಾಗಿ ಸೇಪೆಸ್ಟ್ ಪ್ಲೇಸ್ ಐತಿ ಸರ್ ಯಾವುದು ತೊಂದರೆ ಮೇಯ್ನ್ ರೋಡು ನಿಮ್ಗ ಭಾಳ ದೂರಿಲ್ಲ ಸರ್ ಅಪ್ಟು ಬಾದಾಮಿ ಕನೆಕ್ಟ್ ಡೈರೆಕ್ಟ್ ಹೋಗಲಿಕ್ಕೆ ರೋಡಿಗೆ ಆಮೇಲೆ ಒಳಗೆ ಒಂದು ಐನೂರು ಮೀಟ್ರು ಮುಂದೆ ಇದೆ ಸರ್ ರೋಡಿದು ಕನೆಕ್ಟ್ ಆಗ್ತದೆ ಹಿಂಗಾಗಿ ನಾ ಬಸ್ಸಿನ ಸೌಲಭ್ಯ ಈ ಆಮೇಲೆ ಹೀಗಾಗಿ ಸ್ಟಾ ರೀಚ್ ಆಗ್ಬೋದು ಸರ್ ಬಸ್ ಸ್ಟಾಪ್ಗೆ ನಿಯರ್ ಇದೆ ಸರ್ ಬಸ್ ಸ್ಟಾಪ್ ಓಕೆ ಸರ್ ಹಾಂ ಆಯ್ತು ಸರ್ ಅನುಕೂಲ ಆಗತ್ತೆ ಸರ್ ಅನುಕೂಲ ಆಗತ್ತೆ ಸರ್ ಓಕೆ ಸರ್ ಪಾಸ್ಟಾಗಿ ಮಾಡಿ ಹೇಳ್ತೀನಿ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ಓಕೆ